ನನ್ನ ಉದ್ಯೋಗದ ನಿರೀಕ್ಷೆಗಳು ಏನೆಂದರೆ ಈಗ ನಾ ಛಂದ್ ಓದಿದೆ ಅಂದ್ರೆ ಈಗ ನನಗೇನು ಛಂದೊಂದು ಜಾಬ್ ಸಿಗ್ಬೇಕು ಈಗ ಛಂದೊಂದು ಜಾಬ್ ಸಿಕ್ತಂದ್ರೆ ನನಗೇನು ಸಂಬಳ ಛಂದೇ ಸಿಗ್ಬೇಕು ಈಗ ಛಂದ್ ಸಿಕ್ತಂದ್ರೆ ನಾ ಅಲ್ಲೇ ಮಾಡ್ಬೋದು ಆ ಕಂಪನಿದಗಾಗಲಿ ಸ್ಕೂಲ್ದಗಾಗಲಿ ಮತ್ತು ಎಲ್ಲಿ ಬಿ ಬ್ಯಾಂಕ್ದಗಾಗಲಿ ಈಗ ನಾ ಏನು ಬಿ ಜಾಬ್ ಮಾಡ್ತತಂದ್ರೆ ಛಂದ್ ಸ್ಯಾಲ್ರಿ ಸಿಗ್ಬೇಕು ಈಗ ನಂದೇನು ನಿರೀಕ್ಷೆ ಅಂದ್ರೆ ಛಂದ್ ಸ್ಯಾಲ್ರಿ ಸಿಗಬೇಕು ಛಂದ್ ಸ್ಯಾಲ್ರಿ ಸಿಕ್ತಂದ್ರೆ ನಾ ಒಂದು ಸ್ವಂತ ಒಂದು ಜಾಗ ತಕೊಂಡು ಅದ್ರಗ ಮನೆ ಕಟ್ಬೇಕಂತ ಆಸೆ ಅದ ಆಮ್ಯಾಗ ಮತ್ತೇನು ನನ್ನ ನಂದು ಇದ್ದಂತೆ ನಂದು ಕಾರ್ ಬೇ ನನಗೊಂದು ಕಾರ್ ಬೇಕು ಇವೆಲ್ಲ ಇದ್ರೆ ನನಗೆ ಇದು ಒಂದು ನಿರೀಕ್ಷೆ ಅದ ರೀ ಈಗ ಮತ್ತೇನು ನಾ ಈಗ ದೂರದಲ್ಲಿ ಬ್ಯಾಂಗ್ಳೂರ್ದಗ ಇವೆಲ್ಲ ಜಾಬ್ ಮಾಡುತ್ತೆ ಅಂದ್ರೆ ಈಗ ನಂಗೇನು ವೀಕೆ ಈಗ ನಮ್ಮ ಮಮ್ಮಿ ಅಮ್ಮ ಅಪ್ಪ ಅವರೆಲ್ಲ ಬೀದರ್ದಗ ಇರ್ತಾರ ಈಗ ನಾವೇನು ಮಾಡ್ಲೇವು ಈ ವೀಕೆಂಡ್ಸ್ ನಮಗು ಒಂದೆರಡು ಮೂರು ದಿನ ಚುಟ್ಟಿ ಕೊಟ್ಟುರಿಗ ನಾವಲ್ಲಿ ಹೋಗಿ ಅಮ್ಮ ಅಪ್ಪ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ಕಾಗಲಿ ಅವ್ರ ಜೊತೆ ಛಂದ್ ಇರಬೇಕಂತೆ ನಮುಗು ಆಸೆ ಇರ್ತದ ರೀ ಈಗ ಛಂದೀಗ ಏನು ಬಿ ಕಂಪನಿಯಲ್ಲಿ ಎದ್ರಗು ನಾವು ಜಾಬ್ ಮಾಡ್ಲತ್ತೇವಂದ್ರೆ ಈಗ ನಮಗೇನು ಸ್ಟಾವ್ದರೇನು ಛಂದ್ ಇರ್ಬೇಕು ರೀ ನಮ್ಮ ಸರಿ ಈಗ ನಮಗೇನು ಹೊಸ ಜಾಗ ಈಗ ನಾವೇನು ನಮಗೆ ಏನು ಬಿ ಗೊತ್ತಿರಲ್ದು ರೀ ಈಗ ಅವರು ನಮ್ಮ ಸರಿ ಛಂದಿದ್ದೊ ಅಂದ್ರೆ ನಾವು ಬಿ ಅವ್ರ ಸರಿ ಛಂದ್ ಇರ್ಲಕಿರ್ತ ಅದು ಒಂದು ನಿರೀಕ್ಷೆ ಅದ ರೀ ಮತ್ತು ಅವ್ರು ಬಿ ನಮ್ಮ ಸರಿ ಛಂದ್ ಇದ್ರೆ ನಾವು ಬಿ ಅವ್ರ ಸರಿ ಛಂದೇ ಇರ್ತೆವು ರೀ ಈ ವೀಕೆಂಡ್ಸ್ದಾಗೆ ನಮಗೆ ಎಲ್ಲರ ಒಂದು ಈಗ ಮ ವೀಕೆಂಡ್ಸ್ದಗಿರಲಿ ವಾರದಗಿರಲಿ ಮಂತ್ಲಿದಗರ ನಮಗೆ ಒಂದು ಎಲ್ಲರ ಒಂದು ಟ್ರಿಪ್ಪಿಗೆ ಕರ್ಕೊಂಡೋಯ್ತಂದ್ರೆ ಬಿ ನಮಗೆ ಛಂದ್ ಅನಿಸ್ತದ್ ರೀ ಈಗ ಬೆಂಗಳೂರೈ ಹೊಸ ಜಾಗ ರೀ ನಮಗೆ ಏನು ಬಿ ಗೊತ್ತಿರಲ್ದು ನಮಗೆ ಎಲ್ಲರ ಒಂದು ಪ್ಲೇಸಸಿಗೆ ವೈದಿರಿ ಅದು ನಮಗೆ ಗೊತ್ತಾಗ್ತದ ರೀ ಇದು ಪಾರ್ಕ್ಸ್ ಆಗಲಿ ಏನು ಬಿ ಪ್ಲೇಸಸ್ ಮ್ಯೂಸಿಯಮ್ ಆಗಲಿ ನಮಗಲ್ಲಿ ವ್ಯೆದಿರಂದ್ರೆ ನಮುಗು ಒಂಥರ ಖುಷೀಗ್ ವರ್ಕಿಂಗ್ ಡೇಸ್ ನಮಗೆ ಬಿ ಎಲ್ಲರ ಒಂದು ಎಲ್ಲಿಗರ ವೈಲತ್ತರ ಅಂದ್ರೆ ನಮಗೆ ಬಿ ಸಂತೋಷ ಆಗ್ತದ ರೀ ಇದು ಒಂದು ನಿರೀಕ್ಷೆ ಬಿ ಅದ ರೀ ಎಲ್ಲೋ ಛಂದ್ ಸ್ಟಾಫ್ ಹೋದೇವು ನಾವು ಛಂದ್ ಟೈಮ್ ಸ್ಪೆಂಡ್ ಮಾಡ್ಲಕ್ಕೆ ಆಗ್ತದ ಅವ್ರ ಜೊತೆ ಕುಂತು ಅವ್ರ ಜೊತೆ ಮಾತಾಡಿ ಏನು ಬಿ ಟೆನ್ಶನ್ ಇದ್ದರು ಬಿ ನೋವು ಮಾಯ ಆಗ್ತದ ರೀ ಯಾಕಂದ್ರೆ ನಾವು ಎಲ್ಲ ಸೇರಿ ಹೋದರೆ ಏನು ಬಿ ಟೆನ್ಶನ್ ಬಿ ಇರಲ್ದು ರೀ ನಾವು ಛಂದ್ ಅಲ್ಲಿ ಕುಂತು ಊಟ ಮಾಡ್ಬೌದು ಮಾತು ಹೇಳ್ಬೋದು ಆಗ ನಮಗೆ ಏನು ಬಿ ಟೆನ್ಶನ್ ಇರಲ್ದು ರೀ ನಾವು ಛಂದ್ ಇರ್ಬೋದು ಎಲ್ಲರು ಆಮೇಲೆ ವೀಕೆಂಡ್ಸ್ದಾಗ್ ಬಿ ನಮಗೆ ಚುಟ್ಟಿ ಬೇಕೆ ಬೇಕು ರೀ ಯಾಕಂದ್ರೆ ನಮಗೆ ಎಲ್ಲತ್ತಲಿ ಹೋಗೋದಿರ್ತದ ಆಮೇಲೆ ಮಂತ್ಲಿದಾಗ ಬಿ ನಮಗೆ ಚುಟ್ಟಿ ಕೊಟ್ರೆ ನಾವು ಹೆಂಗ್ ಹಿಂಗೆಲ್ಲ ಟ್ರಿಪ್ಸಿಗಿ ಅವ್ಕೆಲ್ಲ ಕಂಪ್ನಿಲಿಂದ ವೈದ್ರುನು ಛಂದ್ ಇರ್ತದ ಒಂದು ನಿರೀಕ್ಷೆ ಅದ ರೀ ಆಯ್ತು